ಹಾಂ ಮೇಡಮ್ ನಮಸ್ತೆ

ಹಾಂ ಓಕೆ ಮೇಡಮ್ ಇದು ಎಷ್ಟು ಎತ್ತರ ಇದೆ ನಿಮ್ಮ ಮನೆ ಟು ಫ್ಲೋರು ಎಷ್ಟು ಚದರ ಒಟ್ಟು ಟೋಟಲ್ಲು ಚದರ ಚದರ ಎಷ್ಟು ಚದರ ಬರುತ್ತೆ ಮೇಡಮ್ ಎಪ್ಪತ್ತು ಚದರಾನಾ ಮೇಡಮ್ ಏನಿಲ್ಲ ಅಂದರೂ ಒಂದು ಎಂಬತ್ತು ಲಕ್ಷದವರ್ಗು ಆಗುತ್ತೆ ಮೇಡಮ್ ಮೇಡಮ್ ವಾಟ್ಸ್ಅಪ್ ಮಾಡ್ತೀನಿ ನಾನು ಅದನ್ನು ಕಲರ್ಸು ಹ್ಞೂ ಡೀಟೇಲ್ಸು ಕಲರ್ಸು ಮತ್ತು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ವಾಟ್ಸ್ಅಪ್ ಮಾಡಿ ಹಾಂ ಅದಕ್ಕೆ ಯಾವ್ದು ಯಾವ್ದು ಯಾವ್ದು ಕಲರ್ ಹಾಕಿ ಹಾಂ ಕಾಂಬಿನೇಶನ್ ಮಾಡ್ಕೊಡ್ತೀನಿ ನಿಮ್ದು ಹೌಸ್ದು ಫುಲ್ಲು ಒಂದು ವಿಡಿಯೋ ಮಾಡಿಬಿಟ್ಟು ನನಗೆ ವಾಟ್ಸ್ಅಪ್ ಮಾಡಿ ಹಾಂ ಮೇಡಮ್ ಬರ್ತೀನಿ ಬಟ್ ಇವಾಗ ಟೈಮ್ ಇರಲಿಲ್ಲ ನೀವು ಒಂದು ವಾಟ್ಸ್ಅಪ್ ಮಾಡಿದ್ದಿದ್ದರೆ ಅದನ್ನು ನೋಡಿಬಿಟ್ಟು ಅದಕ್ಕೆ ಯಾವ್ದು ಆಗುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಒಂದು ಇಮೇಜ್ ತಗೊಂಡು ಬರ್ತೀನಿ

ಒ ಓಕೆ ಮೇಡಮ್ ಬರ್ತೀನಿ ಮನೆಗೆ ಬಂದು ಒಂದು ಸಲ ಲೊಕೇಶನ್ ಕಳಿಸಿ ನನಗೆ ಮನೆಯದು ನಿಮ್ಮ ಔಸ್ ಔಸು ಎಲ್ಲಿದೆ ಅಂತ ಲೊಕೇಶನ್ ಕಳಿಸಿ ನನಗೆ ಆ ಲೊಕೇಶನ್ ನೋಡ್ಕೊಂಡು ಬರ್ತೀನಿ ಮೇಡಮ್ ನೀವು ಫುಲ್ ಟೋಟಲೇ ಕೊಟ್ಬಿಡ್ತೀರಾ ಒಂದೇ ಸಲ ಎಲ್ಲದನ್ನು ಪೇಂಟ್ ಮಾಡೋಕ್ಕೆ ಅಂದರೆ ಪೇಂಟ ಎಲ್ಲ ನಮ್ಮದೇ ಆಗಿ ಹಾಂ ಓಕೆ ಹಾಂ ಹಾಂ ಹಾಂ ಹಾಂ ಹೌದು ಮೇಡಮ್ ಹೌದು ಲೇಬರ್ಸು ನಮ್ಮ ಕಡೆಯವರೇ ಇರ್ತಾರೆ ಅವ್ರಿಗೆ ಸ್ಯಾಲ್ರಿ ನಾವು ಕೊಟ್ಕೋತೀವಿ ನಿಮ್ಮ ಹತ್ರ ಕಂಟ್ರ್ಯಾಕ್ಟಲ್ಲಿ ತಗೊಂಡು ಮಾಡಿಸಿ ಎಷ್ಟು ಚದರ ಇದೆ ಅಂತ ಹೇಳಿ

ಮೇಡಮ್ ಏನಿಲ್ಲ ಅಂದರೂ ಒಂದು ಮಂತ್ ಆದರೂ ಬೇಕು ಮೇಡಮ್ ಹಾಂ ಹೌದು ಮೇಡಮ್ ಹೌದು ಮೇಡಮ್ ಟ್ವೆಂಟಿ ಡೇಸ್ ಆದರೂ ಬೇಕು ಮೇಡಮ್ ಎರಡು ಫ್ಲೋರ್ ಅಲ್ವಾ ಹಂಗಾಗಿ ಒಂದು ಟ್ವೆಂಟಿ ಟ್ವೆಂಟ್ ಓಕೆ ಓಕೆ ಮೇಡಮ್ ಓಕೆ ಬರ್ತೀನಿ ಲೊಕೇಶನ್ ಕಳಿಸಿ ಮೇಡಮ್ ಬರ್ತೀನಿ ಓಕೆ ತ್ಯಾಂಕ್ ಯು ಮೇಡಮ್